ಹಲೋ ಸರ್ ಹಾಂ ನಮಗೆ ಫುಡ್ ಡೆಲಿವರಿ ಬೇಕಾಗಿತ್ತು ನಿಮ್ಮ ಇದು ನಾನ್ವೆಜ್ ಎಲ್ಲ ಐಟಮ್ಸಲ್ಲಿ ಏನೇನು ಇದೆ ಸರ್

ಸರ್ ನಮಗೆ ಇದು ತಂದೂರಿ ಆಲೂ ಪರೋಟ ಸಿಗುತ್ತಾ ಹಾಂ ಹಾಂ ತನ್ ಓಕೆ ಸರ್ ಒಂದು ಎಷ್ಟು ಮಿನಿಟ್ಸಲ್ಲಿ ಡೆಲಿವರಿ ಆಗುತ್ತೆ ಸರ್ ಅರ್ಧಗಂಟೆನಾ

ಓ ಓಕೆ ಸರ್ ಮತ್ತೆ ನನಗೆ ತಂದೂರಿ ಆಲೂ ಪರೋಟ ಜೊತೆಗೆ ಮತ್ತೆ ಪನ್ನೀರ್ ಬಟರ್ ಮಸಾಲನೂ ಒಂದು ಬೇಕು ಮತ್ತೆ ಎಕ್ಸ್ಟ್ರಾ ಒಂದು ರೋಟಿ ಬೇಕು ಸರ್

ಹಾಂ ಸರ್ ಟೋಟಲ್ ಎಷ್ಟು ಪ್ರೈಸ್ ಎಷ್ಟಾಗತ್ತೆ ಫೈವ್ ಅಂಡ್ರೆಡಾ ಹಾಂ ಸಿಂಗಲ್ ರೋಟಿಗೆ ಎಷ್ಟು ಸರ್ ಹಾಂ ಸರ್ ಓಕೆ ಎಕ್ಸ್ಟ್ರಾ ಬೇಕಿದ್ರೆ ನಾವು ಆಮೇಲೆ ಆರ್ಡ್ರ್ ಹಾಕಿಸಿ ತೊಗೋಬೋದಲ್ಲ ಸರ್ ಹ್ಞೂ ಓಕೆ ಸರ್ ಈಗ ಲೊಕೇಷನ್ ಬಂದು ಇವಾಗ ನಾನು ಅಂಕೋಲದಲ್ಲಿ ಬ ಕೆ ಎಲ್ ಇ ಬಸ್ ಸ್ಟಾಂಡ್ ಹತ್ತಿರ ಇದೀನಿ ಇಲ್ಲೇ ನಮ್ಮ ಮನೆ ನೀವು ಇಲ್ಲಿ ಬರ್ಲಿಕ್ಕೆ ಒಂದು ಎಷ್ಟು ಮಿನಟ್ಸ್ ಆಗುತ್ತೆ ಇವಾಗ ಆರ್ಡ್ರ್ ತೊಗೊಂಡರೆ ಓಕೆ ಸರ್ ಇವಾಗ ನಂದು ಆರ್ಡ್ರ್ ಕನ್ಫರ್ಮ್ ಮಾಡ್ಕೊಳ್ತೀನಿ ನಂದು ಆರ್ಡ್ರ್ ಬಂದು ಈಗ ಒಂದು ತಂದೂರಿ ಆಲೂ ಪರೋಟ ಒಂದು ಸಿಂಗಲ್ ರೋಟಿ ಮತ್ತೊಂದು ಪನ್ನೀರ್ ಬಟ್ರ್ ಮಸಾಲ ಹ್ಞೂ ಓಕೆ ಸರ್ ಹಾಂ ಇನ್ನು ಏನೂ ಬೇಡ ಸರ್ ಆ್ಯಕ್ಚುವಲಿ ಮತ್ತೆ ಇನ್ನೊಂದು ರೋಟಿ ಬೇಕಿದ್ದರೆ ನಾವು ಎಕ್ಸ್ಟ್ರಾ ಬೇಕಿದ್ದರೆ ಆರ್ಡ್ರ್ ಹಾಕಿ ತಗೊಳ್ತಿವಿ ಮತ್ತೇನೂ ಬೇಡ ಸರ್ ಮತ್ತೆ ಹಾಂ ಸರ್ ಒಂದು ಹಾಂ ಸ್ಪ್ರೈಟ್ಸೂ ಸರ್ ಇದು ಮೋಂಟೇನ್ ಡ್ಯೂ ಇದೆಯಾ ಹಾಂ ಮೋಂಟೇನ್ ಡ್ಯೂ ಹಾಂ ಮೋಂಟೇನ್ ಡ್ಯೂ ಎರಡು ಎರಡು ಹ್ಞೂ ಸರ್ ರೇಟಿಂಗಲ್ಲಿ ಹಾಕ್ಕೊಡುವ ನಿಮಗೆ ಹಾಂ ನಿಮಗೆ ಫೈವ್ ಫೈವ್ ಸ್ಟಾರ್ ರೇಟಿಂಗೇ ಹಾಕ್ಕೊಡ್ತಿನಿ